ಹಲೋ ಹಲೋ ಮೇಡಮ್ ನಮಗೆ ಸ್ವಲ್ಪ ನಿಮ್ಮದು ಮಯೂರ ರೆಸ್ಟೋರೆಂಟಾ ಅದು ನಮಗೆ ಸ್ವಲ್ಪ ಆರ್ಡ್ರುಗಳು ಬೇಕಾಗಿತ್ತಲ್ಲ ನಮಗೆ ಮೈಸೂರು ಮಸಾಲೆ ದೋಸೆ ಬೇಕಾಗಿತ್ತು ಮೇಡಮ್ ಹಾಗೇ ಒಂದು ಜನಕ್ಕೆ ಬೇಕಾಗಿತ್ತು ಮೇಡಮ್ ಒಂದು ಐದು ಸೆಟ್ ಕೊಡಿ ಅದೇ ನಮ್ಗೆ ಐದು ಐದು ಸೆಟ್ ಬೇಕಾಗಿತ್ತು ದೋಸೆ ಐದು ಜನಕ್ಕೆ ನಮ್ಗೆ ಇವಾಗ ಇವತ್ತು ಬೆಳಿಗ್ಗೆಗೆ ತಿಂಡಿಗೆ ಬೇಕು ಮೇಡಮ್ ನಮ್ಮ ಅಡ್ರೆಸ್ಸು ಕೊಳ್ಳೇಗಾಲ ಅಂಬೇಡ್ಕರ್ ಬೀದಿ ಮನೆ ನಂಬರ್ ಸಿಕ್ಸ್ಟಿ ಫೋರ್ ಮೇಡಮ್

ಹಾಂ ಹಾಂ ನೀವು ಸದ್ಯಕ್ಕೆ ನಮಗೆ ಮಸಾಲೆ ದೋಸೆ ಅದು ಮಾತ್ರ ಕಳ್ಸಿಕೊಡಿ ಆಮೇಲೆ ನಾವು ಇನ್ನೊಂದ್ ಸರ್ತಿ ನೋಡಿದಾಗ ಹಾಂ ಐದು ಜನಕ್ಕೆ ಬೇಕು ಮೇಮ್ ಹಾಗಾದ್ರೆ ಇವಾಗ ದೋಸೆಗೆ ಎಷ್ಟು ಮೇಡಮ್ ಮಯ ಮಸಾಲೆ ದೋಸೆಗೆ ಹಾಂ ಹಾಂ

ಹಾಂ ಸರಿ ಸರಿ ಮೇಡಮ್ ಹಾಗಾರೆ ಐದು ಸೆಟ್ ದೋಸೆಗೆ ಎಷ್ಟು ಆಗುತ್ತೆ ಈಗ ಹ್ಞೂ ಹಾಂ ಹಾಂ ಸರಿ ಸರಿ ಮೇಡಮ್ ಹಾಂ ಸರಿ ತ್ಯಾಂಕ್ ಯು